ಹೌದು ತಾವು ಯಾರು ಮಾತಾಡ್ತಿರೋದು

ಏನಿಲ್ಲ

ನೀವು ಮೊದಲು ಬ್ಯಾಂಕ್ಗೆ ಬರಬೇಕಾಗತ್ತೆ ಅದಾದ ಮೇಲೆ ನಾವೊಂದು ಫಾರ್ಮ್ ಕೊಡ್ತೀವಿ ನೀವು ಬರುವಾಗ ನಿಮ್ಮದು ಐಡೆಂಟಿ ಐಡೆಂಟಿಫಿಕೇಷನ್ಗೆ ಅಂತ ನೀವು ಐಡೆಂಟಿಟಿ ಪ್ರೂಫಿಗೆ ಏನಾದರು ತರಬೇಕು ಅಂದರೆ ನಿಮ್ಮದು ಓಟರ್ ಐಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಈ ಥರದ್ದು ನೀವು ಏನಾದರು ಪ್ರೂಫ್ಗೆ ತರಬೇಕು ಒರ್ಜಿನಲ್ ಕಾಪಿನೇ ತರಬೇಕು ಒಂದು ಒರ್ಜಿನಲ್ ತರಬೇಕು ಒಂದು ಜೆರಾಕ್ಸ್ ತರಬೇಕು ಬ್ಯಾಂಕ ಟೈಮಿಂಗ್ಸಾ ನೀವು ನಾಳೆ ಬರೋದಾದರೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ನಾವು ಇರ್ತೀವಿ ಹಾಂ ಆ ಟೈಮಲ್ಲಿ ನೀವು ಬರ್ಬೋದು ಜೊತೆಗೆ ಏನಾದರು ನಿಮ್ಮ ವೆರಿಫಿಕೇಷನ್ಗೆ ಅಂತ ನೀವು ನಿಮ್ಮದು ಐಡೆಂಟಿಟಿ ಪ್ರೂಫ್ಗೆ ಆಧಾರ್ ಕಾರ್ಡು ಅಥ್ವಾ ವೋಟರ್ ಐಡಿ ಇದು ತರಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮದು ಎರಡು ರೀಸೆಂಟಾಗಿರೋದು ಪಾಸ್ಪೋರ್ಟ್ ಸೈಝ್ ಫೋಟೋ ತಗೊಬಂದರೆ ಆಯಿತು ಆಮೇಲೆ ನೀವು ಅವತ್ತೇ ನಿಮ್ಮದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಮಾಡ್ ಮಾಡಿಕೊಡ್ಬೇಕು ಅಂತಂದರೆ ನೀವು ಬ್ಯಾಂಕ್ಗೆ ನೀವು ಸ್ವಲ್ಪ ದುಡ್ಡನ್ನು ಹಾಕಬೇಕಾಗತ್ತೆ ಒಂದು ಕನಿಷ್ಠ ಅಂದರೆ ಒಂದು ಸಾವಿರ ರೂಪಾಯಿ ನೀವು ಹಾಕಬೇಕಾಗತ್ತೆ ಇಲ್ಲ ಇಲ್ಲ ನಮ್ಮ ಬ್ಯಾಂಕಲ್ಲಿ ಆ ಸೌಲಭ್ಯ ಇಲ್ಲ ಯಾಕಂದರೆ ಇದು ಸ್ವಲ್ಪ ಕೈಗಾರಿಕಾ ಕ್ಷೇತ್ರದ್ದು ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ನಾವು ಕನಿಷ್ಠ ನಾವು ಒಂದು ಸಾವಿರ ರೂಪಾಯ್ನ ನಾವು ಡೆಪಾಸಿಟ್ ಮಾಡ್ಸ್ಕೊತಿವಿ ಇಲ್ಲ ಅದಕ್ಕೆ ಸ್ವಲ್ಪ ನೀವು ಪಾಸ್ಬುಕ್ ಬೇಕು ಅಂತ ಅಂದರೆ ಒಂದು ಎರಡು ದಿನ ವೆಯ್ಟ್ ಮಾಡಬೇಕಾಗತ್ತೆ ನೀವು ನಿಮ್ಮದು ಅಡ್ರಸನ್ನು ಮನೆ ವಿಳಾಸ ಎಲ್ಲ ಬರೆದಿರ್ತಿರಲ್ಲ ನಿಮ್ಮ ವಿಳಾಸಕ್ಕೇನೆ ನಾವು ಪಾಸ್ಬುಕ್ಕು ಎಲ್ಲ ನಾವು ಕಳ್ಸಿ ಕೊಡ್ತೀವಿ ನೀವು ಬಂದು ನಿಮ್ಮದು ಅಕೌಂಟ್ ಓಪನಿಂಗ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ದುಡ್ಡನ್ನು ಜಮಾ ಮಾಡಿ ಹೋದರೆ ಸಾಕು ಅದಾದ ಮೇಲೆ ಎರಡು ಮೂರು ದಿನದಲ್ಲಿ ಪೋಸ್ಟ್ ಆಫೀಸಿಂದ ನಿಮಗೆ ಪಾಸ್ಬುಕ್ಕು ನಿಮ್ಮ ಮನೆಗೇ ಬರುತ್ತೆ ಎ ಟಿ ಎಮ್ ಕಾರ್ಡೆಲ್ಲ ಬೇಕು ಅಂದರೆ ಒಂದು ನೀವು ಒಂದು ಅರ್ಧ ಒಂದು ಗಂಟೆ ಅಲ್ಲೇ ಕಾದರೆ ನಿಮಗೆ ಒಂದು ಎ ಟಿ ಎಮ್ ಕಾರ್ಡ್ನ ಕೊಟ್ಟು ಕಳಿಸ್ತೀವಿ ಇದು ಬೇಗ ಆಗುತ್ತೆ ಓಕೆ ಹೇಳಿದೆನಲ್ಲ ಅದನ್ನು ತಕೊಂಡು ಬನ್ನಿ ಆಯ್ತಾ ಓಕೆ ಸರಿ